ನನ್ನ ಬದುಕಿನಲ್ಲಿ ಎದುರಿಸಿದ ಅತಿ ದೊಡ್ಡ ಸವಾಲು ಎಂದರೆ ನಾನೂ ಸೆಕೆಂಡ್ ಪಿ ಯು ಸಿ ಓದುವಾಗ ನಾನು ಉಡುಪಿಯ ಒಂದು ಹಾಸ್ಟೆಲ್ನಲ್ಲಿ ಓದ್ತಾಯಿದ್ದೆ ಹಾಸ್ಟೆಲ್ನಲ್ಲಿ ನಂಗೆ ತುಂಬ ಕಿರಿಕಿರಿ ಅನಿಸ್ತಾಯಿತ್ತು ಒಳ್ಳೆ ಅಟ್ಮಾಸ್ಪಿಯರ್ ಇರಲಿಲ್ಲ ಒಂದೇ ರೂಮಲ್ಲಿ ಒಂದೇ ಹಾಸ್ಟೆಲ್ ರೂಮಲ್ಲಿ ಐದಾರು ಜನ ಇರ್ತಿದ್ವಿ ಐದಾರು ಜನಕ್ಕಿಂತ ಜಾಸ್ತಿನೆ ಇರ್ತಿದ್ವಿ ಏಳೊ ಎಂಟು ಜನ ಮಲಗಲಿಕ್ಕೇ ಒಂದೊಳ್ಳೇ ಜಾಗ ಇರಲಿಲ್ಲ ಸೆಕೆ ಕೂಡ ಉಡುಪಿ ಡಿಸ್ಟಿಕ್ ಅಂದರೆ ಕೇಳಬೇಕಾ ತುಂಬಾ ಸೆಕೆ ಒಳ್ಳೆ ಫ್ಯಾನ್ ಇರಲಿಲ್ಲ ಫ್ಯಾನ್ ಇದ್ರು ಅದು ಚೆನ್ನಾಗಿ ಗಾಳಿ ಬೀಸ್ತಿರಲಿಲ್ಲ ಪವರ್ ಕಟ್ಟು ಹಾಗೆ ಹೀಗೆ ಸಮಸ್ಯೆಗಳು ತುಂಬಾ ಇತ್ತು ನಾನು ಹಾಸ್ಟೆಲ್ನಲ್ಲಿ ಓದಬೇಕಾರೆ ಯಾವಾಗಪ್ಪ ನಮ್ಮೂರಿಗೆ ಬಂದು ನಾನು ಸೆಟ್ಲಾಗ್ತಿನಿ ಅಂತ ಅನಿಸ್ಬಿಟ್ಟಿತ್ತು ಇದೇ ನನ್ನ ಬದುಕಿನಲ್ಲಿ ಆಗಿದ್ದ ದೊಡ್ಡ ಸವಾಲು ನಾನು ಆದ್ರೂ ಅದನ್ನು ಪಶ್ಟ್ ಪಿ ಯು ಸೆಕೆಂಡ್ ಪಿ ಯು ನ ಹೇಗೋ ಮುಗಿಸ್ಕೊಂಡ್ಬಿಟ್ಟೆ ಕಷ್ಟಪಟ್ಟು ಓದಿದೆ ಒಳ್ಳೆ ಮಾರ್ಕ್ಸ್ ಕೂಡ ಬಂತು ಆಮೇಲೆ ಒಳ್ಳೆ ಕಾಲೇಜ್ನಲ್ಲು ಸೀಟ್ ಸಿಕ್ತು ಸವಾಲು ನಾ ಸವಾಲಾಗೆ ತಗೊಂಡೆ ಅದನ್ನು ಎದುರಿಸಿ ಹೊರಗಡೆ ಬಂದೆ ಈಗ ಚೆನ್ನಾಗಿದಿನಿ ಚೆನ್ನಾಗ್ ಓದ್ಕೊಂಡಿದೀನಿ ಒಳ್ಳೆ ಜಾಬಲ್ಲಿ ಇದೀನಿ